ನೀವು ಈಗ ಯಾವಾಗಲೂ ಒಂದು ಓದು ನೆಚ್ಚಿನ ವೃತ್ತಪತ್ರಿಕೆಯನ್ನು ಬಿಟ್ಟು ಬೇರೆದನ್ನು ಓದೋಕ್ಕೆ ಪ್ರಯತ್ನಿಸಿದ್ದೀರಾ ಹೌದು ನಾನು ಮೊದಲು ಪ್ರಜಾವಾಣಿ ದಿನಪತ್ರಿಕೆನ ಓದುತ್ತಿದ್ದೆ ಅದರಲ್ಲಿ ಹಲವು ವಿಷಯಗಳನ್ನು ಪ್ರಸ್ತಾಪಿಸಲಾಗಿತ್ತು ಹಲವು ವಿಷಯಗಳನ್ನು ಕುತೂಹಲಕರವಾಗಿ ಚಿತ್ರಣೆಯನ್ನು ಅಕ್ಷರಗಳ ಮೂಲಕ ಓದುಗರ ಮನಸ್ಸನ್ನು ಗೆದ್ದಿತ್ತು ಆದರೆ ಇನ್ನೊಂದು ಪತ್ರಿಕೆನ ಕೂಡ ನಾನು ಓದಲು ಶುರು ಮಾಡಿದ್ದೆ ಅದೇ ವಿಜಯ ಕರ್ನಾಟಕ ವಿಜಯ ಕರ್ನಾಟಕಕ್ಕೂ ಮತ್ತು ಪ್ರಜಾವಾಣಿಗೂ ವ್ಯತ್ಯಾಸ ಇಷ್ಟೆ ಅಲ್ಲಿ ವಿಭಿನ್ನವಾಗಿ ಅಕ್ಷರಗಳ ವಿನ್ಯಾಸವನ್ನು ಓದುಗರ ಮನಸ್ಸಿಗೆ ಮುಟ್ಟುವಂತಹ ಪದಗಳನ್ನು ಬಳಸಿದ್ದು ಪ್ರಜಾವಾಣಿ ನಂತರದಲ್ಲಿ ವಿಜಯ ಕರ್ನಾಟಕ ಪದಗಳ ಜೊತೆಗೆ ಹಲ ವಿಷಯಗಳನ್ನು ಕುತೂಹಲಕಾರಿಯಾಗಿ ಓದುಗರ ಮನಸ್ಸನ್ನು ಗೆಲ್ತಿತ್ತು ಇಲ್ಲಿ ಪ್ರಜಾವಾಣಿ ನಾನು ಓದ್ತಿರು ಓದುತ್ತಿರುವಾಗ ಅಲ್ಲಿ ಪ್ರತಿಯೊಂದು ವಿಷಯ ಕ್ರೀಡೆ ಆಗಿರಬಹುದು ರಾಜಕೀಯ ಆಗಿರಬಹುದು ಸಿನಿಮಾ ಆಗಿರಬಹುದು ಯಾವುದೇ ವಿಷಯನ ತೆಗೆದುಕೊಂಡರೆ ಅಲ್ಲಿ ಕುತೂಹಕರವಾದ ಅಂಶವನ್ನು ಅವರು ಬಳಸ್ತಿದ್ರು ಜೊತೆಗೆ ಅಲ್ಲಿ ಸತ್ಯತೆಯನ್ನು ಕೂಡ ಹೆಚ್ಚಿನದಾಗಿತ್ತು ಸತ್ಯತೆ ಮತ್ತು ತತ್ಕ್ಷಣದಲ್ಲಿ ಒಂದು ಸುದ್ದಿ ಪ್ರಸಾರ ಆದಾಗ ಅತವೊಂದು ಸುದ್ದಿ ಹರಡಿಕೊಂಡಾಗ ತತ್ತಕ್ಷಣವೇ ಅದನ್ನು ಪತ್ರಿಕೆಗಳಲ್ಲಿ ಪತ್ರಿಕೆಯಲ್ಲಿ ಬರೆಯಲಾಗ್ತಿತ್ತು ಆದರೆ ವಿಜಯ ಕರ್ನಾಟಕ ಎರಡು ದಿನಗಳ ಕಾಲ ಅಥವಾ ಮೂರು ದಿನಗಳ ಕಾಲ ನಂತರದಲ್ಲಿ ಅದನ್ನಾವು ಪ್ರಸ್ತ್ ಪ್ರಚಾರವನ್ನು ಅಥವಾ ಪತ್ರಿಕೆನ ಮುದ್ರಿಸಲಾಗ್ತಿತ್ತು ಪ್ರಜಾವಾಣಿಲ್ಲೂ ಕೂಡ ಒಂದೊಂದು ವಿಷಯಗಳನ್ನು ಎರಡು ದಿನ ಅಥವಾ ಮೂರು ದಿನ ಅದ್ನೂ ನಿಧಾನವಾಗಿ ಕೂಡ ಆದರೆ ಮೂಲಭೂತವಾಗಿ ಓದುಗರು ಅಂತಂದರೆ ರಾಜಕೀಯ ಆಗಿರಬಹುದು ಸಿನಿಮಾ ಆಗಿರ್ಬೋದು ಕ್ರೀಡೆಯಾಗಿರ್ಬೋದು ಯಾವುದೇ ಒಂದು ಕ್ಷೇತ್ರ ಅಥವಾ ವಿಷಯನ ತೆಗೆದುಕೊಂಡಾಗ ವಿಭಿನ್ನವಾಗಿ ಅದನ್ನು ಓದುಗರ ಮನಸ್ಸಿಗೆ ಮನ ಮುಟ್ಟುವಂತೆ ಬರೆಯಲಾಗ್ತಿತ್ತು ಅಂದರೆ ಅದು ಪ್ರಜಾವಾಣಿ ದಿನಪತ್ರಿಕೆ ಅದರಲ್ಲೂ ಕೂಡ ನಾನು ಪ್ರಜಾವಾಣಿ ಮೊದಲೇ ಮೊದಲಿಂದಲೂ ಪ್ರಜಾವಾಣಿ ಓದ್ತಿದ್ದೆ ಆದರೆ ಕೆಲವು ವಿಜಯ ಕರ್ನಾಟಕ ಪತ್ರಿಕೆ ದಿನ ಪತ್ರಿಕೆಯನ್ನು ಕೂಡ ಓದ್ ಓದಿದೆ ಅದರಲ್ಲೂ ಕೂಡ ನನಗೆ ಪ್ರಜಾವಾಣಿ ಪುನಃ ಮತ್ತೆ ನನಗೆ ಪ್ರೇರೇಪಿಸ್ತು ಪ್ರಜಾವಾಣಿ ದಿನಪತ್ರಿಕೆ ಅದ್ಭುತವಾಗಿ ತನ್ನ ಪದಗಳ ಮೂಲಕ ಪದಗುಚ್ಛಗಳ ಮೂಲಕ ಕರ್ನಾಟಕದ ಜನತೆಗೆ ಅತ್ಯದ್ಭುತವಾಗಿ ಕೊಡುಗೆನ ನೀಡಿದೆ ಪ್ರಜಾವಾಣಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು